ಗ್ರಾಮೀಣ ಜನರು ತಮ್ಮ ಬಹಳಷ್ಟು ಸಮಯವನ್ನು ಅವರ ಕೆಲಸಗಳಲ್ಲಿಯೇ ಕಳೆಯುತ್ತಾರೆ ಗ್ರಾಮೀಣ ಜನರಿಗೆ ಮನರಂಜನೆಯ ಕೊರತೆ ಇದೆ ಅವರು ಆದಷ್ಟು ತಮ್ಮ ಕೆಲಸಗಳ ಬಗ್ಗೆಯೇ ಗಮನ ಹರಿಸುತ್ತಾರೆ ಅವರಲ್ಲಿ ಮನರಂಜ್ನೆ ಎಂದರೆ ಗ್ರಾಮೀಣ ಆಟಗಳು ಗ್ರಾಮೀಣ ಆಟಗಳ ಬಹಳ ಪ್ರಸಿದ್ಧವಾದವು ಅವುಗಳಲ್ಲಿ ಕಬಡ್ಡಿ ಮಣ್ಣಿನ ಗದ್ದೆಯ ಕೋಣದ ಓಟ ಹೀಗೆ ಬಹಳಷ್ಟು ಗ್ರಾಮೀಣ ಆಟಗಳು ಬಹಳ ಪ್ರಸಿದ್ಧಿಗೊಂಡಿವೆ ಇವುಗು ಇವುಗಳು ಗ್ರಾಮೀಣ ಜನರಲ್ಲಿ ಹೊಸ ಹುಮ್ಮಸ್ಸನ್ನು ತರುತ್ತವೆ ಮತ್ತು ಅವರ ಆರೋಗ್ಯಕ್ಕೆ ಉಪಯೋಗವಾಗುವಂಥ ಆಟಗಳನ್ನೇ ಗ್ರಾಮೀಣ ಜನರು ಹೆಚ್ಚಾಗಿ ಆಡುತ್ತಾರೆ ಗ್ರಾಮೀಣ ಜನರಿಗೆ ಆಟಗಳನ್ನು ಆಡುವುದರಿಂದ ಬಹಳಷ್ಟು ಪ್ರಯೋಜನಗಳಿವೆ ಅವರಿಗೆ ಆರೋಗ್ಯದ ಜೊತೆಗೆ ಮನರಂಜ್ನೆಯೂ ಕ್ ಸ್ ಕೂಡ ಸಿಗುತ್ತದೆ ಗ್ರಾಮೀಣ ಜನರು ಆದಷ್ಟು ಆಟಗಳಲ್ಲಿ ತಮ್ಮ ಸಾಕು ಪ್ರಾಣಿಗಳನ್ನು ಸಹ ತೊಡಗಿಸಿಕೊಳ್ಳುತ್ತಾರೆ ಇದರಿಂದ ಆ ಪ್ರಾಣಿಗಳಿಗೂ ಸಹ ಆರೋಗ್ಯದ ಸಮಸ್ಯೆ ಹೆಚ್ಚಾಗಿ ಬರುವುದಿಲ್ಲ ಗ್ರಾಮೀಣ ಜನರಲ್ಲಿ ಆಟಗಳು ಬಹಳ ಮನರಂಜನೆಯಿಂದ ಕೂಡಿರುತ್ತವೆ